ಕಸೂತಿ ಸಂಬಂಧಿಸಿದ ಗುರಿಗಳು ಅಥವಾ ಆಕಾಂಕ್ಷೆಗಳು ನಿಮಗೆ ಇವೆಯಾ ಹೌದು ಬಹಳಷ್ಟಿದೇರಿ ನಮ್ಗೆ ಬಟ್ಟೆ ಹೊಲಿಯೋದು ನಾವು ಡಿಸೈನ್ ಡಿಸೈನ್ ಎಲ್ಲ ಫ್ರಾಕ್ಗಳು ಹೊಲಿತೇವ್ರಿ ಅಂಬ್ರೆಲಾ ಹೊಲಿತೇವು ಮತ್ತು ಲೆಗ್ಗಿನ್ಸ್ ಟಾಪ್ ಹೊಲಿತೇವು ಮತ್ತು ಜಾ ಬ್ಲೌಸ್ ಎಲ್ಲ ಹೊಲಿತೇವ್ರಿ ಡಿಸೈನ್ ಡಿಸೈನ್ ಮಾಡಿ ಹೊಲಿತೇವ್ರಿ ಅಂದರೂ ಭೀ ಒಂದೊಂದು ಡಿಸೈನ್ ಬರಲ್ರಿ ಬರಲೂದರ ನಾವು ಮೊಬೈಲ್ದಾಗೆಲ್ಲ ಖಾಲಿ ಟೈಮ್ ಕೂತಾಗ ಮೊಬೈಲ್ದಾಗ ನೋಡಿ ಕಟ್ ಮಾಡಿ ಹೊಲಿತೇವ್ರಿ ಮತ್ರೀ ಜಾಸ್ತಿ ಅಂದ್ರೆ ಕಟೋರಿ ಬರಲ್ರಿ ಅದೂ ಭೀ ಸಹ ನೋಡಿ ಹೊಲಿತೇವು ಮತ್ತು ಲೇಸ್ ಎಲ್ಲ ಹಚ್ಲಾಕ ಕಷ್ಟ ಆದರೂ ಭೀ ಮೊಬೈಲ್ದಾಗ ಎಲ್ಲ ನೋಡಿ ಖಾಲಿ ಟೈಮ್ ಕುಂತು ನೋಡಿ ಹ್ಯಾಂಗೆ ಕಟ್ ಮಾಡ್ತಾರಾ ಹ್ಯಾಂಗೆ ಹಚ್ಚಬೇಕು ಅಂತೆಲ್ಲ ನೋಡಿ ಮಾಡ್ತೇವ್ರಿ ಮತ್ತು ಲೇಸ್ ಎಲ್ಲ ಹಚ್ತೇವ್ರಿ ಸೀರೆ ಲೇಸ್ ಎಲ್ಲ ಹಚ್ತೇವ್ರಿ ಪಿಕೊ ಫಾಲ್ ಮಾಡ್ತೆವು ಅದು ಸಹ ನಮಗೆ ಭಾಳ ಶಕ್ತಿ ಕೊಡ್ತದ್ರಿ ನಾವು ಜಾಸ್ತಿ ಕೆಲಸ ಮಾಡದ್ರೆ ದುಡ್ಡು ಸಿಕ್ತಾವೆಂಬ ಆಸೆಲಿಂದ ಜಾಸ್ತಿ ಹೊಲಿತೇವ್ರಿ ಮತ್ತು ನಾಲ್ಕು ಐದು ಜನ ಇಟ್ಕೊಂಡ್ ಈ ಕೆಲಸ ಮಾಡಬೇಕು ಅಂಬದು ಭೀ ಆಸಕ್ತಿ ಅದಾರಿ ಮತ್ತು ಒಳ್ಳೆಯ ಹೆಣ್ಮಕ್ಳಿಗೆ ನಾಲ್ಕೈದು ಮಂದಿ ಬದಕ್ಬೋದ್ರಿ ಅದು ಬಟ್ಟೆ ಹೊಲಿದು ಒಂದು ಕಂಪ್ನಿ ತೆಗಿಯೋದು ಆಸೆ ಅದರಿ ನಾ ಒಳ್ಳೆಯ ಕುಟುಂಬ ನಡೆಸ್ಕೊಂಡು ಹೋಗ್ಬೋದ್ರಿ ಹೆಣ್ಣು ಮಕ್ಳೆಲ್ಲ ಒಳ್ಳೆಯ ರೀತಿಯಿಂದ ಕೆಲಸ ಕಲಿತು ಟೈಲರಿಂಗ್ ಓದಕ್ಕೆ ಬರಿಯಕ್ಕೆ ಬರಲ್ದವ್ರೆಲ್ಲ ಕೆ ಬಟ್ಟೆ ಹೊಲಿದು ಚೆನ್ನಾಗಿ ಕೆಲಸ ಮಾಡಿ ಮನೆ ಕುಟುಂಬವನ್ನು ಚೆನ್ನಾಗಿ ಬೆಳೆಸ್ಬೋದ್ರಿ ಮಕ್ಕಳಿಗೆ ಓದಿಸ್ಬೋದು ಮನೆ ಸಹ ಚೆನ್ನಾಗಿ ನೋಡ್ಕೋಬೋದು ಅವರೊಂದು ಹೆಮ್ಮೇಲಿಂದ ಜೀವನ ಮಾಡ್ಬೋದ್ರಿ ಮತ್ತು ಪರ್ದಾಗಳೆಲ್ಲ ಹೊಲ್ದು ಮಾರ್ಬೋದ್ರಿ ಮತ್ತು ರೆಡಿ ರೆಡಿಮೆಂಟು ಫ್ರಾಕ್ಗಳೆಲ್ಲ ಫ್ರಾಕ್ಗಳೆಲ್ಲ ಮಾ ಹೊಲ್ದು ಮಾರ್ಬೋದ್ರಿ ಮತ್ತು ಒಳ್ಳೆಯ ರೀತಿಯಿಂದ ಕಂಪ್ನಿ ತೆಗ್ದು ಒಳ್ಳೆಯ ನಾವೊಂದು ಒಂದು ಹತ್ತಾರು ಮಿಷನ್ ಇಟ್ಟು ಪಿಕೊ ಮಿಷನ್ ಇಟ್ಟು ನಾಲ್ಕೈದು ಜನಕ್ಕೆ ಕೆಲ್ಸದವ್ರನ್ನು ಇಟ್ಕೊಂಡು ಒಳ್ಳೆಯ ರೀತಿಯಿಂದ ಮಾಡ್ಬೋದ್ರಿ ಮತ್ತು ಮತ್ತೆ ಮತ್ತು ನೈಟಿಯೆಲ್ಲ ಹೊಲಿದು ಮಾರ್ಬೋದ್ರಿ ಒಳ್ಳೆಯ ರೀತಿಯಿಂದ ಮತ್ತು ದ ಹಿಂಗೆ ದಪ್ಪ ಇದ್ದವ್ರಿಗೆ ನೈಟಿ ಎಲ್ಲ ಸರಿಯಾಗಿ ಸಿಗಲ್ರಿ ಅದರ ಕಡೆದು ಬಟ್ಟೆ ತಂದು ಹೊಲಿಬೋದು ಚೆನ್ನಾಗಿ ಹೊಲ್ದು ಲಂಗ ಹೊಲಿಬೋದು ಮಾರ್ಬೋದ್ರಿ ಮಾರ್ಬೋದ್ರಿ ಲಂಗ ಎಲ್ಲ ಹೊಲಿದು ಮತ್ತೆ ದುಡ್ಡು ಬರ್ತಾವ್ರಿ ಚಂದ ಹಳ್ಳಿಗುಂಟ ಎಲ್ಲ ಹೋಗಿ ಹೊಲಿದು ನಮ್ಮನೆಯವರಿಗೆ ಕೊಟ್ಟೆ ಅಂದರೆ ಮಾರ್ಕೊಂಬರ್ತಾರಿ ದುಡ್ಡು ಆಯ್ತಾವೆ ನಮ್ಗೆ ಇದ್ರಿ ಎಲ್ಲಿ ಆಯ್ತಾವ್ರಿ ಇದು ಮನೆಗೆ ಕುಂತ್ರೆ ದುಡ್ಡು ಎಲ್ಲಿ ಸಿಗ್ತಾವೆ ನಮ್ಮ ಕೆಲಸ ಹ್ಯಾಗೆ ನಡೀತದೆ ಚೆನ್ನಾಗಿ ನಡಿಯಲ್ಲಲ್ಲ ಅದಕ್ಕೆ ಭಾಳ ಇದಾಗ್ಯದ್ರಿ ಏನ್ ಮಾಡೋರಿ ನಾ ತೋಲು ಕಷ್ಟ ಐತ್ರಿ ಇದು ಆಯಿತು